ನಮ್ಮ ಹಳ್ಳಿಯ ಹೆಸರು ಕರಿಘಟ್ಟ ಅಂತ ನಾನು ಹೇಳ್ತೀರೋ ಟಾಪಿಕ್ ಆಂಬ್ಲೆಸು ಸಂಪರ್ಕ ಸರಿ ಇಲ್ಲದ ಕಾರಣಗಳು ಹೇಳ್ತಿದ್ದೀನಿ ಏನಂದರೆ ಮೇನಾಗಿ ಈಗ ಆಂಬ್ಲೆನ್ಸ್ಗೆ ನಾವು ಕಾಲ್ ಮಾಡಿದ್ರೆ ಅದು ಬೇಗನೇ ತಲ್ಪೋದೇಯಿಲ್ಲ ಲೇಟ್ ಮಾಡೋದು ಈಗ ಏನೋ ಒಂದು ಒಂದು ಹಾಲ್ಟ್ ಅಟ್ಯಾಕ್ ಅಂತ ಮನೆಯಲ್ಲಿ ಬೈಕುಗಳಿಲ್ಲ ಗಾಡಿಗಳಿಲ್ಲ ಅನ್ನೋ ಸಮಯದಲ್ಲಿ ಕಾಲ್ ಮಾಡಿದ್ರೆ ಆಲ್ಮೋಸ್ಟ್ ಲೇಟಾಗಿ ಪಕ್ಕಾ ಬಂದೇ ಬರ್ತಾರೆ ಅದು ಇಲ್ದೇ ಈ ಈಗ ಅಂತೂ ಆಂಬ್ಲೆನ್ಸಿಗೆ ನಾವು ಉಚಿತ ಉಚಿತ ಅಂತ ಎಲ್ಲರೂ ಹೇಳ್ತವರೆ ಉಚಿತ ಅಂತೂ ಖಂಡಿತವಾಗ್ಲೂ ಇಲ್ಲ ನಾವು ಪೇ ಮಾಡಿಬಿಟ್ಟು ಆಂಬ್ಲೆನ್ಸಿಗೆ ಪೇ ಅದು ಅದು ಮೇಲೆ ಹತ್ತಿ ಇಳಿದ ಮೇಲೆ ಪಕ್ಕ ನಮಗೆ ದುಡ್ಡನ್ನು ಕೇಳೇ ಕೇಳ್ತಾರೆ ಇಷ್ಟೆಲ್ಲ ಉಚಿತ ಸರ್ಕಾರದಿಂದ ಒನ್ ಆಂಬ್ಲೆಸ್ ಅಂತ ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಈಗ್ಲಂತೂ ಅಟ್ಲೀಸ್ಟ್ ದುಡ್ಡಾದರೂ ಕೊಟ್ಟುಬಿಟ್ಟು ಅಂತೂ ಆ ಆಂಬ್ಲೆಸ್ ಅಂತೂ ಮಾಡೋವ್ರೆ ಮುಂಚೆಗಂತೂ ಅದು ಇರಲೇ ಇಲ್ಲ ಅವೆಲ್ಲ ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ ಎಷ್ಟೇ ಕಷ್ಟಯಿದ್ದರೂ ಒಬ್ಬೊಬ್ಬರು ನಡ್ಕೊಂಡೇ ಹೋಗಿ ಅವರಿಗೇನೇ ಏನೋ ಒಂದು ಪ್ರಾಬ್ಲಮ್ಮಾಗಿದ್ರೆ ನಡ್ಕೊಂಡು ಹೋಗೋದು ಅದೇ ಥರ ಮಾಡ್ತಿದ್ದರು ಈಗಂತೂ ಆ ಥರ ಸಿಶುವೇಷನ್ ಇಲ್ಲ ಆಂಬ್ಲೆನ್ಸನ್ಗಿಂತಾ ಒಂದು ಚಿಕ್ಕ ಕ ಒಳ್ಳೆದೂ ಇದೆ ಅದ್ರದ್ದು ಪ್ರಾಬ್ಲಮ್ಸ್ ಏನಂದರೆ ಕರೆಟ್ ಟೈಮಿಗೆ ತಲುಪೋದಿಲ್ಲ ಆಮೇಲೆ ಈಗ ಉಚಿತ ಅಂತ ಹೇಳೋದಂತು ಖಂಡಿತ್ವಾಗ್ಲೂಇಲ್ಲ ಮೇನಾಗಿ ಹೇಳ್ಬೇಕು ಅಂದರೆ ಆಂಬ್ಲೆಸು ಸಂಪರ್ಕ ಸರಿಯಾಗಿ ಇದೆಯಾ ಅನ್ನೋದು ಮೇನ್ ಪಾಯಿಂಟು ನನ್ಗಂತೂ ಪ ಸರಿಯಿಲ್ಲ ಅನ್ನಿಸೋ ಫೀಲ್ ತ ಆಗ್ತಿದೆ ಯಾಕೆಂದರೆ ಉಚಿತ ಉಚಿತ ಅಂತ ಹೇಳ್ತಿದ್ದಾರೆ ಬಡವರು ತುಂಬ ತುಂಬಾಯಿದ್ದಾರೆ ನಮ್ಮ ಗ್ರಾಮದಲ್ಲಂತೂ ಇನ್ನೂ ಜಾಸ್ತಿ ಜನವೇಯಿದ್ದಾರೆ ಅವ್ರಿಗಂತೂ ದುಡ್ಡು ಪೇ ಮಾಡಿಬಿಟ್ಟೆ ಏನೋ ಒಂದು ಆಂಬ್ಲೆನ್ಸಿಗೆ ಹೋಗ್ಬೇಕು ನಾವಲ್ಲಿ ಇಳ್ದು ಆಸ್ಪತ್ರೆಯಲ್ಲಿ ಇಳ್ದಿದ ತಕ್ಷಣ ದುಡ್ಡು ಪೇ ಮಾಡಲೇಬೇಕು ಅದು ಅದು ಒಂದು ಕಾರಣ ಮತ್ತು ನಮ್ಮ ಆಗಿನ ಕಾಲದಲ್ಲೆಲ್ಲ ನಮ್ಮ ತಾತ ಮುತ್ತಾತ ಇರುವಾಗ ಅಂತೂ ಹಾಂಬ್ಲೆನ್ಸ್ ಅಂತೂ ಇರಲೇಯಿಲ್ಲ ಗಾಡಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಲ್ಲಿ ಅಂತ ಅಂತ ಅನ್ನುವಾಗ ಅಪಘಾತ ಆಗಿದೆ ಅಂತ ಅನ್ನೋ ಸಮಯದಲ್ಲಿ ಗಾಡಿನ ತ ಗಾಡಿ ಏನಾದ್ರು ಇದ್ದರೆ ಅದನ್ನು ತಳ್ಕೊಂಡು ಹೋಗಿ ಅವ್ರಿಗೆ ಆಸ್ಪತ್ರೆಗೆ ಹೋಗ್ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಹಾಗಿತ್ತು ಆವಾಗ ಆಗಿನ ಕಾಲದಲ್ಲಂತೂ ತುಂಬ ಏನು ಏನೂ ಇರಲಿಲ್ಲ ಹೇಳ್ಬೇಕು ಅಂದರೆ ಸರ್ಟಿಫ್ ಈಗ